ರೋಮಿಯೋ ಜೂಲಿಯೆಟ್ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ರೋಮಿಯೋ ಜೂಲಿಯೆಟ್ ಒಂದು ಸುಂದರವಾದ ಪ್ರೇಮಕತೆಯಾಗಿದೆ ಆ ಕತೆ ನಾನು ಯಾವಾಗ ಓದಿದರೂ ನನಗೆ ರೋಮಾಂಚಕವಾಗಿಯೇ ಇರುತ್ತದೆ ಆ ಕತೆಯಲ್ಲಿ ಬರುವಂಥ ಪ್ರಾ ಪಾತ್ರದಾರರು ತುಂಬ ಹೇಳೋಕ್ಕಾಗ್ದೇ ಇರುವಷ್ಟು ನನಗೆ ಹೊಂದ್ಕೊಂಡಿದ್ದಾರೆ ಅಂತ ಅದ್ಕೊಳ್ತೀನಿ ಏಕೆಂದ್ರೆ ಅವರು ನನಗೆಷ್ಟಿಷ್ಟ ಅಂದರೆ ಆ ಪಾತ್ರದಲ್ಲಿರೋ ಒಬ್ಬೊಬ್ಬರು ವ್ಯಕ್ತಿಗಳು ನಂಗೆ ತುಂಬನೇ ಇಷ್ಟ ಅದರಲ್ಲಿರುವಂತಹ ಒಂದೊಂದು ಪದವೂ ಒಂದೊಂದು ಮುತ್ತಿನಿಂದಲೇ ಮಾಡಿದ್ದಾರೇನೋ ಅಂತ ಅನ್ನಿಸುತ್ತೆ ಆ ರೋಮಿಯೋ ಜೂಲಿಯೆಟ್ ಕತೆ ನಾನು ಯಾವಾಗ ಓದಿದರೂ ಅಷ್ಟೆನೇ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಸೆಕೆಂಡ್ ಪಿ ಯುನಲ್ಲಿ ಇರಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಿದ್ದು ನನಗೆ ಅದು ಇಂಗ್ಲೀಷಲ್ಲಿ ಫಸ್ಟ್ ಚ್ಯಾಪ್ಟ್ರಾಗಿ ಬಂದಿತ್ತು ರೋಮಿಯೋ ಜೂಲಿಯೆಟ್ ಬಗ್ಗೆ ಆ ರೋಮಿಯೋ ಜೂಲಿಯೆಟ್ ಏನಪ್ಪಾ ಅಂತಂದರೆ ಅವ್ರಿಬ್ಬರು ಅವ್ರು ಒಬ್ಬರಿಗೊಬ್ರಿಗೂ ಪ್ರೇಮ ಅಂತಂದರೆ ಅವರ್ಯಾವತ್ತು ನೋಡೇ ಇರಲಿಲ್ಲ ಯಾವ ಕಾರಣದಿಂದ ನೋಡಿದ್ರು ಅಂತ ನಾನಿವಾಗ ಚೆನ್ನಾಗಿ ನಿಮಗೆ ಹೇಳ್ತೀನಿ ಅಂದರೆ ರೋಮಿಯೋ ಒಬ್ಬ ಕ್ಯಾಬ್ಲಿಟ್ಸ್ ಫ್ಯಾಮಿಲಿಗೆ ಸೇರಿದಂಥ ಒಬ್ಬೊಬ್ಬರು ಒಂದೊಂದು ಜಾತಿಗೆ ಸೇರಿರುವಂತಹ ಯುವಕ ಮತ್ತು ಯುವತಿಯರು ರೋಮಿಯೋ ರೋಸಲೀನನ್ನು ಪ್ರೀತಿ ತುಂಬ ಅಂದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದ ಆದರೆ ಒನ್ ವೇ ಪ್ರೀತಿ ಅಂತ ಕರಿತಾರೆ ಅದನ್ನು ಅಂದರೆ ರೋಮಿಯೋ ಮಾತ್ರನೇ ಪ್ರೀತಿ ಮಾಡ್ತಿದ್ದ ರೋಸಲೀನನ ರೋಸಲೀನಾಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಮತ್ತೆ ಅವಳು ಪ್ರೀತಿಯೂ ಮಾಡ್ತಾಯಿರಲಿಲ್ಲ ಒಂದು ಅಂದರೆ ರೋಮಿಯೋ ಒಂದು ಕ್ಯಾಟಗರಿಗೆ ಸೇರಿದವನು ಅಂದರೆ ಒಂದು ಜಾತಿಗೆ ಸೇರಿದವನು ಮತ್ತೆ ಜೂಲಿಯೆಟ್ ಒಂದು ಜಾತಿಗೆ ಸೇರಿದವನು ಜೂಲಿಯೆಟ್ ಜಾತಿಯವರು ಇರೋ ಕಡೆ ರೋಸಲೀನನು ಇರುತ್ತಾಳೆ ಅಂದರೆ ಅವ್ರ ಕ್ಯಾಟಗರೀನೆ ಬೇರೆ ಇವ್ರ ಕ್ಯಾಟಗರೀನೆ ಬೇರೆ ಆ ಥರ ಈಗ ಆ ಜೂಲಿಯೆಟ್ ಇದ್ದಾಳಲ್ಲ ಅವ್ರ ಕ್ಯಾಟಗರಿ ಮತ್ತೆ ರೋಮ್ ರೋಸಲೀನ ಕ್ಯಾಟಗರಿ ಎರಡು ಒಂದೇ ಆ ರೋಸಲೀನನು ಜೂಲಿಯೆಟ್ ಕ್ಯಾಟಗರಿಗೆ ಸೇರಿದವಳಾಗಿರ್ತಾಳೆ ಅವರ ಕ್ಯಾಟಗರಿಯಲ್ಲಿರುವ ಅಂದರೆ ಅವರ ಊರಲ್ಲಿರುವಂಥವ್ರು ಎಲ್ಲರೂ ಡ್ಯಾನ್ಸ್ ಆಡೋದಕ್ಕೆ ಅಂತ ಬರ್ತಾರೆ ಅಂದರೆ ಒಂದು ಪಾರ್ಟಿ ಇನ್ವೈಟ್ ಮಾಡಿರ್ತಾರೆ ಅದಕ್ಕೆ ಬರ್ತಾರೆ ರೋಮಿಯೋ ಏನು ಮಾಡ್ತಾನೆ ತನ್ನ ಮುದ್ದು ರೋಸಲೀನನ ನೋಡೋದಕ್ಕೆ ಅಂತ ಹೋಗ್ತಾನೆ ತನ್ನ ಮುದ್ದು ರೋಸಲೀನನ ನೋಡೋದಕ್ಕೆ ಅಂತ ಹೋದಾಗ ಅವನು ಮಾಸ್ಕಾಕ್ಕೊಂಡೋಗಿರ್ತಾನೆ ಏಕೆಂದ್ರೆ ಅವನು ಆ ಕ್ಯಾಟಗರಿಗೆ ಸೇರಿದವನಲ್ಲ ಅಂದರೆ ಆ ಜಾತಿಗೆ ಸೇರಿದವನಲ್ಲ ಅವನು ಆ ಕ್ಯಾಸ್ಟ್ ಅಲ್ಲ ಅವ್ನದ್ದು ಅದಕ್ಕೆ ಅವನು ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಹೋಗಿರ್ತಾನೆ ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಹೋದಾಗ ರೋಸಲೀನನ ನೋಡ್ತಾಯಿರಬೇಕಾದ್ರೆ ಇನ್ನೂ ಚೆನ್ನಾಗಿ ರೆಡಿಯಾಗಿ ಬಂದಿರುವಂತಹ ಅಂದರೆ ತುಂಬ ಬಿಳುಪಿನ ಹುಡುಗಿ ಅಂತಲೇ ಹೇಳ್ಬಹುದು ತುಂಬ ಲಕ್ಷಣವಾದ ಹುಡುಗಿ ಆಗಿರಬಹುದವಳು ಅವಳ ಹೆಸರೇ ಜೂಲಿಯೆಟ್ ಈ ರೋಮಿಯೋಗೆ ಜೂಲಿಯೆಟ್ ಅಂದರೆ ತುಂಬ ಇಷ್ಟ ಅಂದರೆ ನೋಡಿದ ತಕ್ಷಣನೇ ಅಟ್ರ್ಯಾಕ್ಟಿವ್ ಆಗ್ಬಿಟ್ಟ ಅಂದರೆ ತುಂಬ ಆಕರ್ಷಕವಾಗಿದ್ದಳು ಅವಳು ಅವ್ಳು ಹೇಗೆ ಅಂದರೆ ತುಂಬ ಚೆನ್ನಾಗಿದ್ದಳು ನೋಡೋದಕ್ಕೆ ಲಕ್ಷಣ ಲಕ್ಷಣ ಅಂತಂದರೆ ಏನು ಅಂತ ಹೇಳ್ಕೊಟ್ಟವ್ಳೇ ಅವಳೇ ಏನೋ ಅಂತ ಅನ್ನಿಸ್ಬಿಡ್ತು ಅಂದರೆ ಆಗ ಅವ್ನ ಬಾಯಲ್ಲಿ ಬಂದಿರುವಂತಹ ಒಂದು ಮಾತಾಗಿರಬಹುದು ಅಥ್ವಾ ಒಂದು ಸ್ಪಿರಿಟಾಗಿರಬಹುದು ಅಂದರೆ ಏನು ಅವ್ನು ಬಾಯಲ್ಲಿ ಒಂದು ಪದ ಅಥ್ವಾ ಒಂದು ಲೈನ್ ಏನು ಅವನ ಬಾಯಿಂದ ಹೊರಗಡೆ ಬಂತು ಅದನ್ನು ನಾನು ನಿಮಗೆ ಒಂದು ಒಂದ್ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ರೋಮಿಯೋ ಹೇಳ್ತಾನೆ ಅವ್ಳನ್ನ ನೋಡಿದ್ರೆ ಅವ್ಳನ್ನ ನೋಡಿದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸುತ್ತೆ ಅವಳು ನನಗೋಸ್ಕರ ಎ ಹುಟ್ಟಿದ್ದಾಳೇನೋ ಅಂತ ನನಗನ್ನಿಸ್ತಿದೆ ಅಂತ ಅಂದರೆ ರೋಮಿಯೋಗೆ ಅದು ಅನ್ನಿಸ್ತಾಯಿರುತ್ತೆ ಮತ್ತೆ ರೋಮಿಯೋ ತುಂಬ ಅಂದರೆ ತುಂಬ ಇನ್ಸೆಂಟಿವಾಗಿರ್ತನೆ ಅವನಿಗೆ ತುಂಬ ಪ್ರೀತಿ ಹುಟ್ಟುತ್ತಾ ಇರುತ್ತೆ ಇದೇ ಅವರ ಫಸ್ಟ್ ಲವ್ವಾ ರೋಸಲೀನ ಲವ್ವಲ್ಲ ಜಸ್ಟ್ ಕ್ರಶ್ ಅಂತ ಗೊತ್ತಾಗುತ್ತೆ ಮತ್ತೆ ರೋಸಲೀನನ ಪ್ರೀತಿ ಅಷ್ಟಕಷ್ಟೇ ಅಂತ ಅವನಿಗಂತ ಅರ್ಥ ಆಗುತ್ತೆ ಮತ್ತೆ ಜೂಲಿಯೆಟ್ ಪ್ರೀತಿ ತುಂಬ ತುಂಬ ಚೆನ್ನಾಗಿರೋ ಪ್ರೀತಿ ಅವ್ಳನ್ನ ನೋಡಿದ್ರೆ ನೋಡ್ತಾನೇ ಇರ್ಬೇಕು ಅವ್ಳನ್ನ ಮುಟ್ಟಿದ್ರೆ ನಾನು ಪಾವನ ಆಗ್ತಿನೇನೋ ಮತ್ತೆ ಅವಳು ನನ್ನ ಲೈಫಿಗೆ ತುಂಬ ಒಳ್ಳೆ ಕ್ಯಾರೆಕ್ಟರ್ನ ತಂದು ಕೊಟ್ಟಳೇನೋ ಅಂತ ಅನ್ಸೋದಕ್ಕೆ ಸ್ಟಾರ್ಟಾಗುತ್ತೆ ಆ ರೋಮಿಯೋಗೆ ಮತ್ತೆ ಇನ್ನೊಂದು ಪ್ರಸಂಗದಲ್ಲಿ ಜೂಲಿಯೆಟ್ ಅಂದ್ಕೊಳ್ತಾ ಇರ್ತಾಳೆ ಯಾವಾಗ ಈ ರೋಮಿಯೋ ನನ್ನನ್ನ ನೋಡೋದಕ್ಕೆ ಬರ್ತಾನೆ ಅಂತಂದರೆ ಯಾಕೆ ನೋಡೋದಕ್ಕೆ ಬರಬೇಕು ಅಂತಂದರೆ ರಾತ್ರಿ ವೇಳೆಯೇ ಅವ್ನು ಬರೋದು ಯಾಕೆ ರೋಮಿಯೋ ರಾತ್ರಿ ವೇಳೆ ಬರ್ತಾನೆ ಅಂದರೆ ಅವ್ರದ್ದು ಬೇರೆ ಬೇರೆ ಕ್ಯಾಸ್ಟಾಗಿರೋದ್ರಿಂದ ಅವ್ನು ರಾತ್ರಿ ಒತ್ತೆ ಕದ್ದು ಮುಚ್ಚಿಯೇ ಒಳಗಡೆ ಹೋಗಿ ನೋಡ್ತಾನೆ ನೋಡದೇ ಇದ್ದರೆ ರೋಮಿಯೋಗೂ ಸಮಾಧಾನ ಇರಲ್ಲ ಜೂಲಿಯೆಟ್ಗೂ ಸಮಾಧಾನ ಇರಲ್ಲ ಆ ಥರ ಒಂದು ಕ್ಯಾಟಗರಿ ತುಂಬ ಮುದ್ದಾದ ಜೋಡಿ ಅಂತಲೇ ಹೇಳ್ಬಹುದು ಅದರಲ್ಲಿ ಹಾಗೆಯೇ ಮುದ್ದಾದ ಜೋಡಿ ಅಂತ ತುಂಬ ಚೆನ್ನಾಗಿರ್ತಾರೆ ಆ ಜೋಡಿ ನನಗಂತೂ ತುಂಬ ಇಷ್ಟ ಅವ್ರ ಜೋಡಿ ಜೂಲಿಯೆಟ್ ಹೇಗೇಳ್ತಾಳೆ ಹೇಗೆ ಮಾತಾಡ್ತಾಳೆ ಅದು ನಂಗೆ ತುಂಬ ಇಷ್ಟ ಅಷ್ಟೇ ನನಗೆ ಆದರೆ ನಾನು ಅದನ್ನ ಮತ್ತೆ ಮತ್ತೆ ಓದ್ತಾನೆ ಇರ್ತೀನಿ